ಹೌದಾ ಮೇಡಮ್ ಎಲ್ಲಿಗೆ ಹೌದಾ ಮ್ಯಾಮ್ ಇದೇ ನಮ್ದೆ ವೈಕಲ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಪೆಟ್ರೋಲ್ ಚಾರ್ಜ್ ಎಲ್ಲ ನಮ್ದೆ ಇರುತ್ತೆ ನೀವು ಎಷ್ಟು ಜನ ಬರ್ತೀರಾ ಹೌದಾ ಮ್ಯಾಮ್ ಅವರಿಗೆ ಊಟ ತಿಂಡಿ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಅದೆ ಮತ್ತು ಏನಾರು ಹೊರ್ಗಡೆ ತಗೊಳೋದಾದ್ರೆ ಅದು ಎಲ್ಲ ನಿಮ್ದು ಎಕ್ಸ್ಟ್ರಾ ನಿಮ್ದು ಆಗುತ್ತೆ ಆಯ್ತಾ ಆಮೇಲೇ ಪೆಟ್ರೋಲ್ಗೆಲ್ಲ ನಮ್ದೆ ಇರುತ್ತೆ ಟ್ರಾವೆಲ್ ಗಾಡಿ ಸಮೇತ ನಮ್ದೆ ಇರುತ್ತೆ ಆಯ್ತಾ ಮ್ಯಾಮ್ ಆಮೇಲೆ ವೆಕೇಷನಲ್ಲಿ ನೀವೆಲ್ಲ ಟೈಮ್ ಪಿಕ್ಅಪ್ ಮಾಡಬೇಕು ಅಂದರೆ ಇಷ್ಟು ದಿವಸ ಎಷ್ಟು ದಿವಸ ಬೇಕು ಫೈವ್ ಡೇಸಾ ಮ್ಯಾಮ್ ಫೈವ್ ಡೇಸಲ್ಲಿ ಪ್ಲೇಸ್ ಎಲ್ಲ ನೀವೆ ಕವರ್ ಮಾಡ್ಕೋಬೇಕು ಬೇಗ ಬೇಗ ಟೈಮ್ ಎಲ್ಲ ಪಿಕ್ಅಪ್ ಮಾಡ್ಕೋಬೇಕು ಆಯ್ತಾ ಮ್ಯಾಮ್ ಆ ಥರ ಮಾಡಬೇಕು

ಹಾಂ ಮ್ಯಾಮ್ ಎಷ್ಟು ಇದೆ ಬಜೆಟ್ ನಿಮ್ದು ಹೌದಾ ಮ್ಯಾಮ್ ಆಯ್ತು ಮಾಡ್ಕೊಡ್ತೀವಿ ಆದರೆ ಊಟ ತಿಂಡಿ ಎಲ್ಲ ನಮ್ದೆ ಆಗುತ್ತೆ ಎಕ್ಸ್ಟ್ರಾ ಏನಾರು ತಗೋಳೋದಿದ್ರೆ ಅದೆಲ್ಲ ನಿಮ್ದು ಹಾಂ ಮ್ಯಾಮ್ ನಿಮ್ದೂ ಫೋನ್ ನಂಬರ್ ಕೊಡಿ ವಾಟ್ಸ್ಆ್ಯಪೆಲ್ಲ ಮೇಲ್ ಮಾಡ್ತೀವಿ ಆಮೇಲೆ ಎಷ್ಟು ಜನ ಬರ್ತೀರ ಏನು ಡೀಟೇಲ್ಸ್ ಎಲ್ಲ ಬೇಕು ಹಾಂ ಅವ್ರದ್ದು ಡೀಟೇಲ್ಸ್ ಎಲ್ಲ ಬೇಕು ಆಮೇಲೆ ಅವ್ರು ಎಲ್ಲ ಬರ್ಬೇಕು ಆದರೆ ಎಲ್ಲ ಕರೆಕ್ಟಾಗಿ ಟೈಮ್ ಪಿಕ್ಅಪ್ ಮಾಡಬೇಕು ಹಾಂ ಆಮೇಲೆ ಎಲ್ಲ ಅವ್ರದ್ದು ಜವಾಬ್ದಾರಿ ಮತ್ತು ಲಗೇಜ್ದು ಏನಾದರು ಜಾ ಇದ್ರೆ ಎಲ್ಲ ಅದೆಲ್ಲ ನಿಮ್ದೆ ಜವಾಬ್ದಾರಿ ಅದಕ್ಕೆ ಯಾವುದಕ್ಕು ಇಲ್ಲ ನಮ್ದು ಊಟ ತಿಂಡಿ ಆಮೇಲೆ ವೆಯ್ಕಲ್ದು ನಮ್ದ್ ಇರುತ್ತೆ ನೀವು ಮಾತ್ರ ಟೈಮ್ ಕರೆಕ್ಟಾಗಿ ಪಿಕ್ಅಪ್ ಮಾಡಬೇಕು ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು